ಯೋಗ ಅನ್ನೋದು ಒಳ್ಳೆಯದು ಈಗ ಯೋಗ ಅನ್ನೋದು ಕೂತ್ಕೊಂಡಿದ್ದಾಗ ಮಾಡೋದದು ಈ ಕೂತ್ಕೊಂಡಿದ್ದಾಗಲೇ ಕೈ ಕಾಲು ಕಾಲು ಎತ್ತೋದು ಮೂಗ ಇಡ್ಕೊಳ್ಳೋದು ಈ ಯೋ ಜ್ಞಾನ ಮಾಡೋದು ದೇವ್ರ ಧ್ಯಾನ ಉಸ್ರು ಕಟ್ಟೋದು ಉಸ್ರು ಎಳ್ಯೋದು ಉಸ್ರು ಬಿಡೋದು ಅದು ಅದು ಭಾರೀ ಒಳ್ಳೆಯದು ಇದು ಅದ್ರಲ್ಲಿ ಇನ್ನೊಂದು ಥರ ಇದೆ ಈ ಯೋಗ ಬಿಟ್ಟರೆ ಈ ಸೈಕಲ್ ಒಡೆಯೋದು ಇದ್ಮಾಡೋ ಓಡೋದು ಅದೆಲ್ಲ ಸ್ವಲ್ಪ ಮ ಇದಕ್ಕೆ ದೇಹಕ್ಕೆ ಸ್ವಲ್ಪ ಹ ಹ ಹ ಹಸ್ ಬುಸ್ ಅಂತದೆ ಆದರೆ ಯೋಗ ಭಾರೀ ಒಳ್ಳೆಯದು ಯೋಗ ಮಾಡಿದಷ್ಟು ತುಂಬ ಇಂಪ್ರೂಮೆಂಟಾಗ್ತದೆ ಅದನ್ನ ಡೈಲಿ ಮಾಡಬೇಕು ಅದಕ್ಕೆ ಟೈಮ್ ಉಂಟು ಆ ಟೈಮಿಗೆ ಕರೆಕ್ಟಾಗೆದ್ದು ಒಂದು ಅವರು ಯೋಗ ಮಾಡಿದರೆ ಡೈಲಿ ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಮತ್ತು ಕಾಯ್ಲೆಗಳು ಬರೋಲ್ಲ ಆಮೇಲೆ ಮನಸು ಚಂಚಲವಾಗಿದೆ ಮನಸು ಚೆನ್ನಾಗಿರುತ್ತೆ ಚಂಚಲವಾಗಿರೋಲ್ಲ ಚೆನ್ನಾಗಿರುತ್ತೆ ಮತ್ತು ನೆಮ್ಮದಿ ಇರುತ್ತೆ ಜೀವನ ಮತ್ತು ಶುಗರು ಅಂಥವು ಇಂಥವೆಲ್ಲ ಕಂಟ್ರೋಲಾಗ್ತದೆ ಆಗ ಕಂಟ್ರೋಲ್ ಅಂದ್ರೆ ಭಾರೀ ನಾವು ನಾವು ಎಷ್ಟು ಯೋಗ ಮಾಡ್ತೀವೋ ಅಷ್ಟು ಒಳ್ಳೆಯದು ಅದು ಕಂಟ್ರೋಲು ಮತ್ತು ಆಹಾರ ಎಲ್ಲ ಇಷ್ಟಿಷ್ಟೇ ತಗೊಳ್ಬೇಕು ಲಿಮಿಟ್ಟು ತಗೊಂಡರೆ ಇಷ್ಟು ಸುಮಾರು ವರ್ಷ ಬದುಕಿರ್ತೀವಿ ಆರೋಗ್ಯವಾಗಿರ್ತೀವಿ ಮನಸು ಚ ಎಲ್ಲ ಚೆನ್ನಾಗಿರುತ್ತೆ ಈ ಇನ್ನೊಂದು ಈ ಈ ಇದರಲ್ಲಿ ಯೋಗ ಒಂದು ಬೆಸ್ಟು ಅದ್ಬಿಟ್ರೆ ಈ ಸೈಕಲ್ಲು ಓಡೋದು ಅಲ್ಲಿ ಮೈದಾನ ಎಲ್ಲ ಸುತ್ತೋದು ಅಲ್ಲಿಗೆ ಇಲ್ಲಿಗೆ ಬರೋದು ಅದಕ್ಕಿಂತ ಯೋಗ ಬೆಸ್ಟು ಯೋಗಕ್ಕಿಂತ ಅಷ್ಟು ಒಳ್ಳೆಯದ್ಯಾವುದಿಲ್ಲ ಆದರೆ ಯೋಗ ಒಳ್ಳೆಯದೇ ಯೋಗದಲ್ಲಿ ಅಂತ ನಿಮಗೇನು ಪ್ರಾಬ್ಲಮ್ಮಾಗಲ್ಲ ಇರೋ ಕಾಯಿಲೆಗಳೆಲ್ಲ ಓಡೋಗ್ತವೆ ಆ ಕಾಯಿಲೆ ಎಲ್ಲ ಕಮ್ಮಿ ಮಾಡ್ಕೊಂಡು ನೀವು ಚೆನ್ನಾಗಿರ್ಬೋದು ಜೀವನದಲ್ಲಿ ಅದ್ಬಿಟ್ರೆ ಬೇರೆ ಬೇರೆ ಎಲ್ಲದ್ಕಿಂತ ಒಳ್ಳೆಯ ಕೆಲಸ ಅಂದರೆ ಯೋಗ ಯೋಗ ಮಾಡಿ ಜೀವನ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ ಊಟ ತಿಂಡಿ ಚೆನ್ನಾಗಿ ಸೇರುತ್ತೆ ಗಾಳಿ ಇವೆಲ್ಲ ತಗೊಳ್ಬೇಕು ಒಂದು ಟೆರೆಸ್ ಮೇಲೋ ಒಂದೆಲ್ಲೋ ಒಂದೊಳ್ಳೆ ಜಾಗದಲ್ಲಿ ಮರದಡಿನೋ ಎಲ್ಲೋ ಯೋಗ ಮಾಡಿದ್ರೆ ನಿಮಗೆ ಮನಸು ಮೈಂಡು ಚೆನ್ನಾಗಿ ವರ್ಕಾಗುತ್ತೆ ಮತ್ತು ಇದೆಲ್ಲ ಒಳ್ಳೆಯ ಇದಾಗುತ್ತೆ ನೀವು ಅದು ಮಾಡಲಿಲ್ಲ ಅಂದರೆ ಸುಮ್ಮನೆ ಓಡೋದು ಪಾಡೋದು ಅವೆಲ್ಲ ಚೆನ್ನಾಗಿರೋಲ್ಲ ಅದಕ್ಕಿಂತ ಇದು ಬೆಸ್ಟು ಯೋಗ ಯೋಗಕ್ಕಿಂತ ಒಳ್ಳೆಯದ್ಯಾವ್ದು ಇಲ್ಲ ಯೋಗ ಮಾಡಿ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ತದೆ ದೇಹ ಎಲ್ಲ ಚೆನ್ನಾಗಿದಾಗುತ್ತೆ ಅದ್ಬಿಟ್ರೆ ಬೇರೆ ಇದಕ್ಕಿಂತ ಒಳ್ಳೆಯ ನಿಮಗೆ ಯಾವುದು ಯೂಸಿಲ್ಲ